ಇತಿಹಾಸದಲ್ಲಿ ನಾವು ನಮ್ಮ ಸುತ್ತಲಿನ ಪ್ರದೇಶದಲ್ಲಿ ಸಂಘರ್ಷವನ್ನು ಕೇಳಿದ್ದೇವೆ ನಮ್ಮ ಚಿತ್ರದುರ್ಗದ ಕೋಟೆಯ ಸಂಘರ್ಷಗಳು ನಡೆದಿದ್ದವು ಹೈದರಾಲಿ ಚಿತ್ರದುರ್ಗದ ಕೋಟೆಯನ್ನು ಮುತ್ತಿಗೆ ಹಾಕಲು ಹೈದರಾಲಿ ಹಾಗು ಟಿಪ್ಪು ಸುಲ್ತಾನ್ ಅವರ ಮಗ ಇಬ್ಬರು ಸೈನಿಕರು ಸೇರಿಸಿ ಹಲವಾರು ಸೈನಿಕರು ಚತ್ರದುರ್ಗದ ಕೋಟೆಯನ್ನು ಮುತ್ತಿಗೆ ಹಾಕಿದರು ಆ ಈ ಸಂಘರ್ಷವನ್ನು ನಾವು ಕೇಳಿದ್ದೇವೆ ಕಾರಣವೇನೆಂದರೆ ಅವರಿಗೆ ಚಿತ್ರದುರ್ಗದ ಏಳು ಸುತ್ತಿನ ಅಭೇದ್ಯ ಕೋಟೆಯನ್ನು ಮುತ್ತಿಗೆ ಹಾಕಲು ಅವರು ಕಾರಣವಾಗಿದೆ ಚಿತ್ರದುರ್ಗದ ಕೋಟೆಯು ಶ್ರೀ ಮದಕರಿ ನಾಯಕ ಒನಕೆ ಓಬವ್ವ ಅವ್ರು ನಮ್ಮ ಇತಿಹಾಸದಲ್ಲಿ ಅಮರರಾಗಿದ್ದಾರೆ ಅವರು ಚಿತ್ರದುರ್ಗ ಕೋಟೆಯನ್ನು ಉಳಿಸಿಕೊಳ್ಳಲು ಅನೇಕ ಹೋರಾಟಗಳನ್ನು ನಡೆಸಿ ಹೋರಾಟವನ್ನು ಸಂಘರ್ಷದ ಮುಖಾಂತರ ನಡೆಸಿ ಚಿತ್ರದುರ್ಗದ ಕೋಟೆಯನ್ನು ಉಳಿಸಿಕೊಂಡರು ಹೈದರಾಲಿಯ ಸೈನ್ಯವನ್ನು ಹೊಡೆದು ಓಡಿಸಿದರು ಮುತ್ತಿಗೆ ಹಾಕಲು ಈ ರೀತಿ ಸಂಘರ್ಷಗಳು ನಮ್ಮ ಸುತ್ತ ಮುತ್ತಲಿನ ಇತಿಹಾಸದಲ್ಲಿ ಅಂದರೆ ಚಿತ್ರದುರ್ಗದಲ್ಲಿ ನಡೆದಿರುವುದು ಉಂಟು ಅಂತ ನಾವು ಹೇಳ್ಬಹುದು ಈ ರೀತಿ ಸಂಘರ್ಷಗಳು ನಡೆದಿದ್ದಾವೆ